ನನಗೆ ಸ್ಮಾರ್ಟ್ ಫೋನುಗಳಿಂದ ಹೆಚ್ಚಿನ ರೀತಿಯಲ್ಲಿ ಸಹಾಯವಾಗುತ್ತಿದೆ ಹಾಗೆಯೇ ನಮ್ಮ ಕೆಲಸಗಳು ಸುಲಭವಾಗಿ ಹಾಗೂ ಸರಳವಾಗಿಯೂ ಸಹ ನೆರವೇರುತ್ತಿದೆ ಮೊದಲನೆಯದಾಗಿ ಫೋನ್ ನಿಂದ ನಮಗೆ ಇದು ವಿದ್ಯಾಭ್ಯಾಸದ ಸಹಾಯ ಹೆಚ್ಚಿನ ರೀತಿಯಲ್ಲಿ ಆಗುತ್ತಿದೆ ಹಾಗೆಯೇ ಜ್ಞಾನವೂ ಸಹ ಹೆಚ್ಚು ಹೆಚ್ಚುವರಿಯಾಗುತ್ತಿದೆ ಹಾಗೂ ಇತ್ಯಾದಿ ಅಂದರೆ ಹೋಟೆಲ್ ಹೋಟೆಲ್ಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಹಾಗೆಯೇ ಬ್ಯಾಕಿಂಗ್ ಇಂದ ಹಣವನ್ನು ಪಡೆದುಕೊಳ್ಳಲು ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ ಆದುದರಿಂದ ನಾವು ಅಲ್ಲಿಯೇ ಫೋನ್ ನಿಂದಲೇ ಇದು ಹಣವನ್ನು ಡ್ರಾ ಮಾಡಿಕೊಳ್ಳುತ್ತೇವೆ ಹಾಗೂ ಯಾವುದಾದರೂ ಅಂಗಡಿ ಶಾಪಿಂಗ್ ಮಾಡ್ ಮಾಡಿಕೊಂಡಾಗ ಅಲ್ಲಿಯೇ ಹಣವನ್ನು ಸ್ಕ್ಯಾನರ್ನಿಂದ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿ ಬರುತ್ತೇವೆ ಹಾಗೆಯೇ ಎಲ್ಲಿಗೇ ಹೋದರೂ ನಮ್ಮ ಕೆಲಸಗಳು ಈ ಇದು ಹೆಚ್ಚಿನ ರೀತಿಯಿಂದ ನೆರವೇರುತ್ತ ಬರುತ್ತಿದೆ ಫೋನ್ ನಿಂದ ನಮಗೆ ಬಹಳಷ್ಟು ಸಹಾಯವಾಗುತ್ತಿದೆ